ಹಲೋ ಹಾಂ ಡಾಕ್ಟ್ರ್ ನಮಸ್ತೆ ನಾನು ಮೊನ್ನೆ ಬಂದಿದ್ದೆ ನಿಮ್ಮಲ್ಲಿಗೆ ಮೊನ್ನೆ ಸೋಮವಾರ ಸರ ನಾನು ಮಮತಾ ಅಂತೇಳಿ ಹೇಳಿ ಹಳೆಯಂಗಡಿ ಹಾಂ ಹೌದು ಹಾಂ ಹಾಂ ಅಂದರೆ ಸಲ್ಪ ಕಾಲು ನೋವು ನಮ್ಮದು ಅದಕ್ಕೆ ಮದ್ದಿಗೆ ಅಂತೇಳಿ ಬಂದೆ ಮತ್ತು ಈಗ ಸ್ವಲ್ಪ ಊಟ ಎಲ್ಲ ಸೇರ್ತಾ ಇಲ್ಲ ಸರ ಅದಕ್ಕೆ ಇವತ್ತು ಇದ್ದೀರಾ ನೀವು ಅಲ್ಲಿ ಹೌದ್ ಹೌದು ಆಯ್ತು ಆಯ್ತು

ಆಯ್ತು ಆಯ್ತು ಸರ್ ಹಾಂ ತೊಂದರೆ ಅದೇ ಸ್ವಲ್ಪ ಕಾಲು ನೋವಿತ್ತು ಮತ್ತು ಅದು ಸ್ವಲ್ಪ ಈಗ ಕಡಿಮೆ ಇದೆ ಆದರೆ ಸ್ವಲ್ಪ ಜ್ವರ ಉಂಟು ಜ್ವರ ಕಫ ಆಗಿದೆ ಆಯ್ತು ಆಯ್ತು

ಆಯಿತು ಸರ್ ಆಯ್ತು ಆಯಿತು ಆಯಿತು ಸರ್ ಹಾಂ ಆಯಿತು